ಓ ನಮಸ್ಕಾರ ಹೇಳ್ರಿ ಏನು ಹೆಸ್ರು ಸುಹನಿ ಯಾವ ಕ್ಲಾಸ್ ಸೆಕೆಂಡ್ ಪಿ ಯು ಸಿ ಹೇಳಮ್ಮ ಏನು ಬೇಕಿತ್ತು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ರಿ ಈಗ ಹೆಂಗೆ ನಡು ಮಂತ್ರ ಕೊಡ್ಲಾಕೆ ಬರ್ತದಮ್ಮ ಈಗ ಸೆಕೆಂಡ್ ಇಯರ್ ಇದ್ದೀ ಈಗ ಅಕ್ಟೋಬರ್ ನವಂಬರ್ ಹ್ಯಾಂಗೆ ಕೊಡ್ಲಾಕೆ ಬರ್ತದ ಟಿ ಸಿ ಇಲ್ಲ ಇವಾಗ ಪತ್ರ ಕೊಡೋದಲ್ಲ ಈಗ ನಡು ಮಂತ್ರಾ ನಿನ್ದ ಅಡ್ಮಿಷನ್ ಆಗಿಂದದ ಇಲ್ಲಿ ನಾವು ಅಲ್ಲಿ ಲೆಕ್ಕ ಕೊಡ್ಬೇಕಯ್ತದಾ ಗೋರ್ಮೆಂಟಿಗಿ ಎಷ್ಟು ಜನ ನಮ್ಮಲ್ಲಿ ಅಡ್ಮಿಷನ್ ಅರ ಎಷ್ಟು ಲೈನ್ ನಡು ಮಂತಲ್ಲಿ ನೀ ತಗೊಂಡೋದರೆ ನಾವು ಹ್ಯಾಂಗ ಮಾಡಬೇಕು ಬೇರೆ ಕಡೆ ಹೋಗ್ಲತ್ತಿರಿ ಅಂತಂತಂದ್ರ ಅದ್ರದಿ ಗ್ಯಾರಂಟಿ ಬೇಕಲ್ಲಾ ನೀ ಬೇರೆ ಕಾಲೇಜಿಗೆ ಹೋಗ್ಲತ್ತಿರ ಬೆಂಗ್ಳೂರು ಕಾಲೇಜಲ್ಲಿ ಅಡ್ಮಿಷನ್ ಮಾಡೋದು ಒಂದು ಲೆಟರ್ ಬೇಕಾಯ್ತದ ಇಲ್ಲ ನೀ ಯಾವ ಕಾಲೇಜ್ ಸೇರ್ತಲಾ ಆ ಸೇ ಆ ಕಾಲೇಜ್ ಸೇರಿದ ಲೆಟ್ರ್ ಬೇಕು ನೀ ಕಾಲೇಜ್ ಸೇರಿಲ್ಲಂತಂದ್ರ ನಾವು ಲೆಕ್ಕ ಕೊಡ್ಬೇಕಾಯ್ತದ ಮತ್ತು ಯಾವ ಕಾಲೇಜ್ ಸೇರ್ಲಾಕ್ದಿ ಅಲ್ಲಿ ಬೆಂಗ್ಳೂರ್ದಾಗ ಹಾಂ ಆರ್ ಕೆ ಕಾಲೇಜೂ ಅದೇ ಅಲ್ಲಿ ಹೋಗಿ ಏನು ಮಾಡ್ಬೇಕಂತಂದ್ರಾ ಲೆಟ್ರ್ ತಕೊಂಡು ಬರ್ಬೆಕಾ ಇಂತ ಹುಡ್ಗಿ ನಮ್ಮಲ್ಲಿ ಪೊಪ್ಪನ್ ಟ್ರಾನ್ಸ್ಫರ್ ಆಗಿರದಕ್ಕೆ ಇಲ್ಲಿ ಸೇರ್ಲಾಕ್ ಆಕಿ ಇಷ್ಟಪಡ್ಲತ್ತಳ ಅಂತ ಒಂದು ಲೆಟ್ರ್ ಕೊಟ್ರಾ ನಾವು ಟಿ ಸಿ ಕೊಡ್ಬೋದು ಅದು ಆ ಟಿ ಸಿ ಕೊಡ್ಲಾಕ್ನೂ ಮತ್ತು ಅದ್ರಾಗ ಒಂದು ಪ್ರೊಸೀಜರ್ ಅದ ಎಲ್ಲಾ ಒಂದು ಸ್ವಲ್ಪ ಟೈಮ್ ಆಗ್ತದ ಕೊಡ್ಲಾಕ ಬರಲ್ಲ ಫೀಜು ಎಲ್ಲ ಚೆಕ್ ಮಾಡಬೇಕಾಗ್ತದಾ ಒಂದು ಐದಾರು ದಿನ ಆಯ್ತದ್ರಿ

ಈಗ ನಾಳೆಗೆ ಬೇಕಂದರೆ ಆಗಲ್ತಮ್ಮ ಒಂದು ಐದಾರು ದಿನ ಆದರು ಟೈಮ್ ಬೇಕಾಯ್ತದ ಎಲ್ಲ ನೋಡಬೇಕಾಯ್ತದ ನಿನ್ನ ಡಾಕ್ಯುಮೆಂಟ್ಸ್ ಚೆಕ್ ಮಾಡಬೇಕಾಯ್ತದೆ ಏನಾರ ಫೀಸ್ ಡ್ಯೂ ಅದನ ಇಲ್ಲಾ ಮತ್ತು ಏನ್ರಾ ರಿಮಾರ್ಕ್ಸ್ ಅದನ ಲೈಬ್ರೆರಿ ಡ್ಯೂ ಅವೆಲ್ಲ ನೋ ಡ್ಯೂ ಎಲ್ಲ ತಗೊಂಡು ಬರ್ಬೇಕಾಯ್ತದಾ ಆಯ್ತು ನೀವೇನು ಮಾಡ್ರಿ ನಾಳೆಗೆ ನಿಮ್ಮ ಮಮ್ಮಿಗೆ ಕರ್ಕೊಂಬರ್ರಿ ಕರ್ಕೊಂಬಂದು ನನ್ಗ ಮಾತಾಡ್ಸಿ ಮತ್ತು ಒಂದು ಲೆಟ್ರು ಕೊಡ್ರಿ ನೋಡ್ರಿ ಒಂದು ದಿನ್ದಲ್ಲಿ ಆಗಲ್ಲ ಮತ್ತು ಬೀ ಟ್ರೈ ಮಾಡಾಕೆ ಹತ್ತಿನ ನಾ ನಿಮ್ಮ ಮಮ್ಮಿ ಕರ್ ಅದೆಮ್ಮ ಚೆಕ್ ಮಾಡ್ಬೇಕಾಯ್ತದ ನಿಮ್ಮ ಮಮ್ಮಿ ಕರ್ಕೊಂಬರ್ರಿ ನಾಳೆಗೆ ಕರ್ಕೊಂಬಂದು ವೆರಿಫೈ ಮಾಡ್ತೇವೆ ನಾವು ಟ್ರಾನ್ಸ್ಫರಾಗ್ಯದ ಇಲ್ಲಾಂತಂದು ವೆರಿಫೈ ಮಾಡಿ ಮತ್ತು ನಿಮ್ದು ಏನದ ನೋಡಿ ಮಟ್ಟಿ ನೀವು ಕೊಟಾಕ್ತೀವಿ ನೀವು ಇದು ಅಡ್ಮಿಷನ್ ಮಾಡ್ಕೊಬೋದು ನಾಳಿಗೆ ಬರ್ರಿ ಹತ್ತು ಗಂಟೆಗೆ ಹಂಗೆ ಬರ್ರಿ ಬಂದು ಲೆಟ್ರು ಬರ್ದು ಮತ್ತು ಮುಂದಿನ ಏನು ಪ್ರೊಸೀಜರ್ ಅದ ಎಲ್ಲ ಕ್ಲಿಯರ್ ಮಾಡ್ಕೊಂದು ಒಯ್ರಿ ಓಕೆ ಓಕೆ